ನಾನು ಬಟ್ಟೆಗಳನ್ನು ಯಾವ ರೀತಿ ಒಗೀತೀನಿ ಅಂದರೆ ಬಿಸ್ಲು ಕಾಲದಲ್ಲಿ ಬಟ್ಟೆಗಳನ್ನು ಬಟ್ಟೆಗಳನ್ನ ನೆನೆಸಿ ಸರ್ಫಲ್ಲಿ ಸ್ವಲ್ಪೊತ್ತು ಚೆನ್ನಾಗಿ ನೆನೆಸ್ತೀನಿ ಆಮೇಲೆ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನಿಲಿ ಅಂತ ಹಾಗೆ ಬಿಡ್ತೀನಿ ಬಿಟ್ಟಾದಮೇಲೆ ಮತ್ತೆ ಅದನ್ನು ಎತ್ಕೊಂಡು ಒಂದೊಂದೇ ಬಟ್ಟೆಯನ್ನು ಎಲ್ಲ ಎತ್ಕೊಂಡು ಚೆನ್ನಾಗಿ ಅದಕ್ಕೆ ಸೋಪಾಕಿ ಬ್ರಷಲ್ಲೆ ಚೆನ್ನಾಗಿ ತಿಕ್ಕಿ ತಿಕ್ಕಿ ಮತ್ತು ಚೆನ್ನಾಗಿ ಕುಪ್ಪಳಿಸಿ ಒಗೆದು ಚೆನ್ನಾಗಿ ಮತ್ತು ಎಲ್ಲ ಎಲ್ಲ ಒಂದೊಂದೇ ಬಟ್ಟೆಗಳನೆಲ್ಲ ಎತ್ಕೊಂಡು ನೀಟಾಗಿ ಎಲ್ಲ ಒಗೆದು ಚೆನ್ನಾಗಿ ಬ್ರಷ್ ಮಾಡಿ ಒಗೆದು ಒಂದು ಸೈಡ್ಗೆ ಇಡ್ತೀನಿ ಆಮೇಲೆ ಒಂದೊಂದೇ ಬಟ್ಟೇನ ಎತ್ಕೊಂಡು ನೀರಿನಲ್ಲಿ ಜಾಲಿಸಿ ನೀಟಾಗಿ ಹಿಂಡಿ ಆ ಬಟ್ಟೆಗಳನ್ನ ಒಂದೊಂದೇ ಬಟ್ಟೇನ ಹಿಂಡಿ ಮತ್ತೆ ಎತ್ಕೊಂಡು ಒಂದು ಬಕೇಟಲ್ಲಿ ಎಲ್ಲ ಹಾಕ್ತೀನಿ ಹಾಕ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂದರೆ ಬಟ್ಟೆಯೆಲ್ಲಾ ಒಣಗಾಕೋದು ಮನೆಯ ಮೇಲೆ ಮತ್ತೆ ಬಕೆಟ್ ತುಂಬ ತುಂಬಿರುತ್ತೆಲ್ಲ ಬಟ್ಟೆ ಎಲ್ಲ ಒಗೆದು ಇಟ್ಟಿರ್ತೀನಲ್ಲ ಜಾಲಿಸಿ ಹಿಂಡಿ ಇಟ್ಟಿರ್ತೀನಲ್ವ ಆ ಬಟ್ಟೆಗಳನೆಲ್ಲ ಎತ್ಕೊಂಡು ಹೋಗಿ ಮನೆ ಮೇಲೆ ಮೆಟ್ಲು ಹತ್ಬಿಟ್ಟು ಮೇಲೆ ಹೋಗಿ ಒಂದೊಂದೇ ಬಟ್ಟೇನ ಚೆನ್ನಾಗಿ ಒದರಿ ಒದರಿ ಒದರಿ ಆರಾಕ್ತೀನಿ ಬಿಸಿಲಿಗೆ ಆರಾಕಿ ಒಂದೊಂದೇ ಬಟ್ಟೆಗೂ ಕ್ಲಿಪಾಕ್ತೀನಿ ಎಲ್ಲ ಬಟ್ಟೆಗಳು ಬಿಸಿಲಿಗೆ ಬೇಗ ಒಣಗೋಗ್ಬಿಡುತ್ತೆ ಮತ್ತೆ ಇನ್ನೊಂದು ಸರ್ತಿ ಯಾವಾಗಲಾದ್ರು ಮಳೆಗಾಲ ಬಂದರೆ ಮಳೆಗಾಲ ಬಂದರೆ ಅಂತೂ ತುಂಬಾನೇ ಬೇಜಾರು ಬಟ್ಟೆಗಳು ಹೆಂಗೆ ಒಗಿಯೋಕ್ಕಾಗುತ್ತೆ ಹೇಳ್ರಿ ಒಗೆದ್ರೂ ಒಣಗೋಲ್ಲ ಬಟ್ಟೆ ಹಲ್ಕು ಮತ್ತೆ ಹಾಕ್ಕೋಳೋಕ್ಕೆ ಬೇಕಲ್ವ ಮಕ್ಕಳು ಸ್ಕೂಲ್ಗೋಗ್ತಾರೆ ಬರ್ತಾರೆ ಅವರು ಡೈಲಿ ಒಂದೊಂದು ಯೂನಿಫಾರ್ಮ್ ಬಿಚ್ಚುತಾನೆ ಇರ್ತಾರೆ ಅಲ್ವ ಅದನ್ನೇನು ಮಾಡೋದು ಹೇಳಿ ಡೈಲಿ ಒಗಿಲೇಬೇಕು ಬಟ್ಟೆಗಳು ಅವರು ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ಬೇಕು ಮಳೆ ಅಂತ ಇದ್ದೋದ್ರೆ ಮಕ್ಕಳಿಗೆ ಸ್ಕೂಲ್ಗೆ ಬಟ್ಟೆ ಹಾಕೋಳೋಕ್ಕೆ ಹೋಗೋಕ್ಕಾಗೋಲ್ಲ ಅಲ್ವ ಏನು ಮಾಡೋದು ಹೇಳ್ರಿ ಮತ್ತೆ ಆವಾಗ್ಲು ಏನು ಮಾಡ್ತೀನಿ ಅಂದರೆ ಆವಾಗಲೂ ಹಾಗೆ ಬಟ್ಟೆಗಳನ್ನ ಎಲ್ಲ ಎತ್ಕೊಂಡು ಎಲ್ಲ ನೆನೆಸಿ ಒಗಿತೀನಿ ಚೆನ್ನಾಗಿ ಚೆನ್ನಾಗಿ ಒಗೀತೀನಿ ಆದ್ರಲ್ಲೂ ನನ್ನ ಮಗಂದು ವಯ್ಟ್ ಯೂನಿಫಾರ್ಮ್ ಅಂತೂ ಒಗಿಯೋಕ್ಕೆ ಆಗೋಲ್ಲ ಅಷ್ಟು ಗಲೀಜು ಮಾಡ್ಕೊಂಡು ಬಂದಿರ್ತಾನೆ ಆ ಶೂಗ್ಳಂತೂ ವಯ್ಟ್ ಶೂಗಳು ಫುಲ್ ಶೂಗಳು ಸಾಕ್ಸ್ಗಳು ಎಲ್ಲವೂ ಅಷ್ಟೇ ಮಳೆಗಾಲ ಅಲ್ವ ಜಾಸ್ತಿ ಮಳೆ ಬಂದ್ರು ಅಂತೂ ಬರೀ ನಂ ಅವನು ಹೋಗೋ ಬರೋ ದಾರಿಯಲ್ಲಿ ಬರೀ ಮಣ್ಣು ಸ್ವಲ್ಪ ಜಾಸ್ತಿ ಅವ್ನ ಸ್ಕೂಲ್ ಗ್ರೌಂಡೂ ಅಷ್ಟೆ ಸ್ವಲ್ಪ ಇದು ಮಣ್ಣು ಜಾಸ್ತಿ ಗ್ರೌಂಡಲ್ಲಿ ಆಡ್ತಾನಲ್ವ ಅವನು ಮಳೆಗಾಲದಲ್ಲಿ ಅವನು ಶೂ ತೆಗೆದು ಬಿಸಾಕಿಬಿಟ್ಟು ಸೈಡ್ಗೆ ಸಾಕ್ಸಲ್ಲೆ ಚೆನ್ನಾಗಿ ಓಡಾಡಿಬಿಡ್ತಾನೆ ಅವಾಗ ಸಾಕ್ಸೆಲ್ಲ ಫುಲ್ಲು ರೇ ಒಂಥರ ಗಲೀಜು ಮಾಡ್ಕೊಂಡು ಬಂದ್ಬಿಡ್ತಾನೆ ಶೂಗಳೆಲ್ಲ ಗಲೀಜು ಮಾಡ್ಕೊಂಡು ಬಂದ್ಬಿಡ್ತಾನೆ ಮತ್ತು ಯೂನಿಫಾರ್ಮ್ ಅಂತೂ ಫೂಲ್ಲು ಗಲೀಜು ಮಾಡ್ಕೊಂಡು ಬಂದ್ಬಿಡ್ತಾನೆ ನನ್ನ ಕೈಯಲ್ಲಂತೂ ಒಗಿಯೊಕ್ಕೇ ಆಗೋಲ್ಲ ಅವನ್ದು ಯೂನಿಫಾರ್ಮ್ ಅಷ್ಟು ಗಲೀಜು ಮಾಡ್ಕೊಂಡು ಬಂದಿರ್ತಾನೆ ಆದ್ರೆ ಏನು ಮಾಡೋದು ಮಳೆ ಅಂತ ಇದ್ರೆ ಆಗಲ್ವಲ್ಲ ಏನು ಮಾಡೋದು ಹೇಳಿ ಆಗ ಏನು ಮಾಡ್ತೀನಿ ಮಳೆ ಆದರೂ ಬರ್ಲಿ ಏನಾದ್ರೂ ಬರ್ಲಿ ಅಂತ ಚೆನ್ನಾಗಿ ಒಗೀತೀನಿ ಸೋಪ್ ಹಾಕಿ ಚೆನ್ನಾಗಿ ಒಗೆದು ಬ್ರಷಲ್ಲೆಲ್ಲ ಚೆನ್ನಾಗಿ ಹಾಕಿ ಉಜ್ಜಿ ಉಜ್ಜಿ ಉಜ್ಜಿ ಚೆನ್ನಾಗಿ ಒಗೆದು ಅದನ್ನು ಗಲೀಜೆಲ್ಲ ತೆಗೆದು ವಯ್ಟ್ ಆಗಿ ಮಾಡ್ತೀನಿ ಒಗೆದು ಒಗೆದು ಬ್ರಷಲ್ಲಿ ಒಗ್ದು ಗಲೀಜೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಜಾಲಿಸಿ ಮತ್ತೆ ಬಿಸ್ಲಿಲ್ಲ ಒಣಗಾಕೋಣ ಅಂದರೆ ಒಣಗಾಗ್ತೀನಿ ನಾನು ನನ್ನ ಸ್ಟೇರ್ ಕೇಸ್ ಇದೆ ಅಲ್ವ ಮನೆ ಮುಂದೆ ಬಾಲ್ಕನಿ ಇದೆ ಅಲ್ವ ಅದ್ರ ಮುಂದೆಯೇ ಎಲ್ಲ ಬಟ್ಟೆಗಳಿಗೆ ಅಂತಲೇ ಮನೆ ಮೇಲೆ ಆರಾಕೊಕ್ಕೊದ್ರೆ ಮಳೆ ಆರೋಲ್ಲ ಅವ್ನಿಗೆ ಸ್ಕೂಲ್ಗೆ ಯೂನಿಫಾರ್ಮ್ ಬೇಕಲ್ವ ಏನು ಮಾಡೋದು ಅಂದರೆ ಮನೆ ಮುಂದೆಯೇ ಒಂದು ಹಗ್ಗ ಕಟ್ಬಿಟ್ಟು ಮನೆ ಮುಂದೆ ಶೀಟ್ ಇದೆ ಅಲ್ವ ಅದ್ರ ಮುಂದೆಯೇ ಹಾಕ್ತೀನಿ ಅದು ಹಾಕ್ಬಿಟ್ಟು ಈಚೆಗಡೆನು ನಾವು ಒಂದು ಫ್ಯಾನ್ ಫಿಟ್ ಮಾಡಿದ್ದೀವಿ ಆ ಫ್ಯಾನ್ ಹಾಕಿಬಿಡ್ತೀನಿ ಆಗ ಅದು ಚೆನ್ನಾಗಿ ಆ ಬಿಸಿಲಿಗೆ ಬಿಸಿಲಿಲ್ವಲ್ಲ ಆ ಗಾಳಿಗೆಯೇ ಫ್ಯಾನ್ ಗಾಳಿಗೆಯೇ ಚೆನ್ನಾಗಿ ಆರೋಗುತ್ತೆ ಆರೋಗುತ್ತೆ ಮತ್ತೆ ಒಂದಿನಕ್ಕೆಲ್ಲ ಚೆನ್ನಾಗಿ ಆರೋಲ್ಲ ಎರಡು ದಿನ ಬೇಕೇ ಬೇಕು ಆರಬೇಕು ಅಂದರೆ ಆರಿ ನೀಟಾಗಿ ಪರವಾಗಿಲ್ಲ ಮತ್ತೆ ಆರುತ್ತೆ ಮತ್ತೆ ನೀರು ವೇಸ್ಟ್ ಅಂದರೆ ನೀರು ವೇಸ್ಟ್ ಅಂದರೆ ಏನು ಮಾಡೋದು ನಾವು ನಾನು ಚೆನ್ನಾಗಿ ಒಗೀಬೇಕಲ್ವ ಬಟ್ಟೆಗಳು ನೀರು ಜಾಸ್ತಿ ಬೇಕೇ ಬೇಕು ಕಡಿಮೆ ನೀರಲ್ಲಂತೂ ಒಗಿಯೋಕ್ಕೆ ಆಗೋದೇ ಇಲ್ಲ ನನಗೆ ನಾನು ಯಾವಾಗ ಆಚೆಗೋಗ್ಬೇಕು ಆಚೆಗೆ ಸುಮ್ನೆ ಹೋಗಲಿ ಸುಮ್ನೆ ಆ ಕಡೆಯಿಂದ ಬರಬೇಕೆಂದ್ರೆ ಕೈ ತೊಳ್ಕೊಂಡೇ ಬರ್ತೀನಿ ಒಂದು ಜಗ್ ಎರಡು ಜಗ್ ನೀರು ಯಾವಾಗ ನೋಡಿದ್ರೂ ಕೈ ತೊಳೀತಾನೆ ಇರ್ತೀನಿ ಯಾವಾಗ ನೋಡಿದ್ರೂ ಯಾವಾಗ ನೋಡು ನಾನು ಕೈ ತೊಳಿಯೋದೆ ಜಾಸ್ತಿ ಕೆಲಸ ಹಾಂ